ಹಲೋ ಹಾಂ ಹಲೋ ರೀ ನನ್ನ ನಾನು ರೀ ಗಂಗಮ್ಮ ಮಾತಾಡೋದು ಗೊತ್ತಾಯಿತಾ ಇದು ಹಾಂ ಇದು ನಮ್ಮನೆ ಹತ್ರ ಮುಂದ್ಗಡೇ ಖಾಲಿ ಜಾಗ ಇದೆ ಅಲ್ಲವಾ ಅದಕ್ಕೆ ಒಂದು ಸುತ್ತಾದ ಕಂಪೌಂಡ್ ಮಾಡಸಬೇಕಾಗಿತ್ತು ಆ ಮಧ್ಯದಲ್ಲಿ ಒಂದು ಗೇಟನ್ನ ಕೂಡಿಸಬೇಕಾಗಿತ್ತು ಅದಕ್ಕೆ ಎಷ್ಟು ಇಟ್ಗೆ ಖರ್ಚಾಗ್ಬೋದು ರೀ ಮುಂದೆ ಸ್ವಲ್ಪ ಈ ಸ್ಟೇರ್ಗೇಜ್ ಇದೆ ಅಲ್ಲ ಸರ್ ಅದ್ರ ಮುಂದ್ಗಡೆ ಇದೆ ಅಲ್ಲಾ ಅದು ಅಷ್ಟೆ ರೀ ಇರೋದು ಹಾಂ ಅದ್ರ ಸುತ್ತರ್ದ ಕಂಪೌಂಡ್ ತಗೊಬೇಕಾಗಿತ್ತು

ಹೌದಾ ಇಲ್ಲ ಕೂಲೀ ಕೂಲಿ ಹಂಗೆ ಮಾಡ್ರಿ ಪರವಾಗಿಲ್ಲ ಕೂಲಿ ಹಂಗೆ ಮಾಡುವಂತ ರೀ ಹಾಂ ರೀ ಹಾಂ

ಹೌದು ರೀ ಆಯ್ತು ರೀ ಕೊಡನ ರೀ ಮತ್ತು ಅದು ಎಲ್ಲ ನನಗೆ ಸ್ವಲ್ಪ ಹಾಂ ಅದ ಚೆನ್ನಾಗಿರೋದೇ ತಗೊಂಬಂದು ಬಿಡ್ರಿ ಸಿಮೆಂಟನ್ನ ಹಾಂ ಹಾಂ ಪರವಾಗಿಲ್ಲ ಬಟ್ ಕ್ವಾಲಿಟಿ ಚನಾಗಿರಲಿ ಮತ್ತು ಅದೇ ರೀತಿ ನನಗೆ ಅಲ್ಲಿ ಮುಂದ್ಗಡೆ ಸ್ವಲ್ಪ ಕಂಪೌಂಡ್ ಮುಂದ್ಗಡೆ ಸ್ವಲ್ಪ ಡಿಸೈನ್ ಮಾಡ್ಸೋದಿತ್ತ ಸ್ವಲ್ಪ ಅದು ಡಿಸೈನ್ ಒಂದು ಮಾಡಿ ಕೊಟ್ಬಿಡ್ರಿ

ಹಾಂ ಕೆಂಪು ಇಟ್ಕೆದ ಹಾಂ ಕೆಂಪು ಇಟ್ಕೆದ ಕಟ್ಬಿಡ್ರಿ

ಹಾಂ ಹಾಂ ನೀವು ಯಾವಾಗಿಂದ ಬರ್ತೀರಾ ಕೆಲ್ಸಕ್ಕೆ ನಾಳೆಯಿಂದ ಬಂದ್ಬಿಡ್ತಿರಾ ಹಾಂ ನೀವು ನಾಳೆ ಬಂದು ಅದನ್ನ ಕಂಪೌಂಡ್ ಸೈಝ್ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬಿಡಿ ಅದೆಲ್ಲ ಮೆಟ್ರೆಲ್ಸ್ ತರಿಸಿ ರೆಡಿ ಮಾಡ್ಬಿಡೊಂತು ರೀ

ಆಯ್ತು ಆಯಿತಪ್ಪ ಒಂದು ಎರಡು ಮೂರು ದಿನ್ದಲ್ಲಿ ಮುಗಸ್ಕೊಡ್ತೀರ ಅದನ್ನ

ಸರಿ ಸರಿ ಬರ್ರಿಯಪ್ಪ ಮನೆ ಕಡೆ ಬರ್ರಿ ಹಾಂ